ಹಲೋ ನೀವು ಸೂಪರ್ ಮಾರ್ಕೆಟ್ ಅವರಾ ನನ್ನ ಹೆಸ್ರು ವಿಜಯಲಕ್ಷ್ಮೀ ಅಂತ ಹೇಳಿ ನಾನು ಕೆಲ್ವೊಂದು ಮನೆ ದಿನಸಿ ಸಾಮಾನ್ಗಳ್ನ ತಗೋಬೇಕಾಗಿತ್ತು ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ನನಗೆ ಅಕ್ಕಿ ಇದೆಯಾ ಅಕ್ಕಿಯಲ್ಲಿ ಯಾವ್ದ್ಯಾವ ಥರ ಅಕ್ಕಿಗಳು ಇದವೆ ಹೇಳಿ

ಹ್ಞೂ ಓಕೆ ಪ್ಯಾಕೆಟ್ಗಟ್ಟಲೆ ಸಿಗುತ್ತಾ ಮ್ಯಾಮ್ ಹ್ಞೂ ಎಷ್ಟು ಕೆಜಿ ಇರುತ್ತೆ ಮ್ಯಾಮ್ ಅದು ಪ್ಯಾಕೆಟ್ ಹಾಂ ಮ್ಯಾಮ್ ಓಕೆ ಹಾಂ ಮ್ಯಾಮ್ ಶುಗರ್ಲೆಸ್ ಬಿಸ್ಕೆಟ್ಸ್ ಇದಾವ ಮ್ಯಾಮ್ ಓಕೆ ಮ್ಯಾಮ್ ಗೋಧಿ ಹಿಟ್ಟು ಇದ್ಯಾ ಮ್ಯಾಮ್ ಪ್ರೈಜ್ ಹೆಂಗ ಮ್ಯಾಮ್ ಗೋಧಿ ಹಿಟ್ಟಿದ್

ಓಕೆ ಮ್ಯಾಮ್ ಡಿಸ್ಕೌಂಟಿಂಗ್ ಏನಾರ ಮತ್ತೆ ಬಿಡ್ತಿದ್ದೀರಾ ಪರ್ಸಂಟೇಜ ಲೈಕ್ ಪರ್ಸಂಟೇಜ್ ಡಿಸ್ಕೌಂಟಿಂಗ್ ಆ ಥರ ಏನಾರೂ ಆಫರ್ಸ್ ಅಂತ್ಹೇಳಿ ಇಲ್ಲವಾ ಓಕೆ ಇದ್ಯಾ ಹೌದಾ ಸರಿ ಎಷ್ಟು ಪರ್ಸೆಂಟ್ ಬಿಡ್ತೀರಾ ಮ್ಯಾಮ್ ಡಿಸ್ಕೌಂಟಿಂಗ್ ಡಿಸ್ಕೌಂಟಿಂಗ್ ಬಿಡ್ತೀರಾ ಮ್ಯಾಮ್ ಅಂತ ಕೇಳಿದೆ ಹಾಂ ಓಕೆ ಹೋಮ್ ಡೆಲಿವರಿ ಇದೆಯಾ ಮ್ಯಾಮ್ ಹ್ಞೂ ಸರಿ ಮ್ಯಾಮ್ ನನಗೆ ಒಂದು ಪ್ಯಾಕೆಟ್ ಅಕ್ಕಿ ಮತ್ತು ಶುಗರೆ ಅದು ಶುಗರ್ಲೆಸ್ ಬಿಸ್ಕೇಟು ಮತ್ತು ಗೋಧಿ ಹಿಟ್ಟು ಕೋ ಇದನ್ ಹೋಮ್ ಡೆಲಿವರಿ ಮಾಡ್ತೀರಾ ನಾ ನಿಮಗೆ ಫೋನ್ ಆನ್ಲೈನ್ ತ್ರೂ ಫೋನ್ಪೇಯಿಂದ ನಾ ನಿಮಗ್ ಕ್ಯಾಷ್ ಟ್ರಾನ್ಸ್ಫರ್ ಮಾಡ್ತೀನಿ

ಓಕೆ ಮ್ಯಾಮ್ ನಾನು ಬರೋದಿಕ್ಕಾಗಲ್ಲ ಫೋನ್ಪೇ ಮಾಡ್ತೀನಿ ನೀವು ಹೋಮ್ ಡೆಲಿವರಿ ಮಾಡೋರಂತೆ ಅಮೌಂಟ್ ಟ್ರಾನ್ಸ್ಯಾಕ್ಷನ್ ಮಾಡ್ತೀನಿ ಓಕೆ ತ್ಯಾಂಕ್ ಯು